ನನಗೆ ಟೀ ಅಂದರೆ ತುಂಬ ಇಷ್ಟ ಚಹಾ ಚಹಾ ಟೀ ಅಂದರೆ ನನಗೆ ತುಂಬನೇ ಇಷ್ಟ ಅದ್ರಲ್ಲೂ ಚಹಾ ಅಂದರೆ ನನಗೆ ಏಕೆ ಇಷ್ಟ ಅಂದರೆ ಚಹಾ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನಗೆ ತುಂಬನೇ ಇಷ್ಟ ನನಗೆ ಬೆಳಗ್ಗೆ ನಿದ್ದೆ ಎದ್ದಿದ್ದ ತಕ್ಷಣ ಚಹಾ ಬೇಕೇ ಬೇಕು ಇಲ್ಲ ಅಂದರೆ ನಾನು ನಮ್ಮಮ್ಮ ಮೇಲೆ ತುಂಬನೇ ಜಗಳ ಮಾಡ್ಬಿಡ್ತೀನಿ ನನಗೂ ಒಂದೊಂದು ಸರ್ತಿ ನಮ್ಮಮ್ಮ ಇವತ್ತು ಚಹಾ ಮಾಡೋದಕ್ಕೆ ಚಹಾ ಪುಡಿ ಇಲ್ಲ ಅಂತಾರೆ ಒಂದೊಂದು ದಿನ ಚಹಾ ಮಾಡೋದಕ್ಕೆ ಟೀ ಪುಡಿ ಇಲ್ಲ ಅಂತಾರೆ ಮತ್ತೆ ಇನ್ನೊಂದು ಸರ್ತಿ ಚಹಾ ಬೇಕಮ್ಮ ನನಗೆ ಈಗ ತುಂಬ ತಲೆನೋವ್ತಾ ಇದೆ ಅಂದರೆ ಅಯ್ಯೋ ಸಕ್ಕರೆ ಖಾಲಿ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ ನಮ್ಮಮ್ಮ ಆದರೂ ಕೂಡ ನಾನು ತುಂಬ ಹಠ ಜಾಸ್ತಿ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಬೇಕೇ ಬೇಕು ನಮಮ್ಮ ಅದ್ಕೂ ಒಂದೊಂದು ಸರ್ತಿ ಹೇಳ್ತಾಯಿರ್ತಾಳೆ ಚಹಾ ನೀನೇ ಮಾಡ್ಕೊಂಡು ಕುಡಿ ಅಂತ ಹಾಗು ನಾನು ಚಹಾ ಯಾವ ರೀತಿ ಮಾಡ್ತೀನಿ ಅಂದರೆ ನಾನು ನಿದ್ದೆ ಎದ್ದು ಬ್ರಶ್ ಮಾಡಿ ಚಹಾ ಪಾತ್ರೆ ಸ್ಟೌ ಅಂಟಿಸಿ ಪಾತ್ರೆ ಇಟ್ಟು ಪಾತ್ರೆಗೆ ಸಲ್ಪ ನೀರು ಹಾಕ್ತೀನಿ ನೀರಾಕಿ ಆಮೇಲೆ ಅದಕ್ಕೆ ಚಹಾ ಪೌಡ್ರ್ ಹಾಕ್ತೀನಿ ಚಹಾ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಅದಕ್ಕೆ ಆ ಕುದಿತಾ ಇರೋದಕ್ಕೆನೆ ನಾನು ಹಸಿ ಶುಂಠಿ ಬರುತ್ತಲ್ವಾ ಹಸಿ ಶುಂಠಿಯನ್ನು ಚೆನ್ನಾಗಿ ಸ್ವಲ್ಪ ಜಜ್ಜಿ ಒಂದು ಪೀಸನ್ನು ಶುಂಠಿಯನ್ನು ಅದರಲ್ಲಿ ಹಾಕ್ತೀನಿ ಮತ್ತೆ ಏಲಕ್ಕಿ ಒಂದು ಎರಡು ಏಲಕ್ಕಿನ ಕೂಡ ಚಹಾದಲ್ಲಿ ಹಾಕ್ತೀನಿ ಅದನ್ನು ಚೆನ್ನಾಗಿ ಕುದಿಸಿ ಮತ್ತೆ ಹಾಲು ಹಾಲನ್ನು ಚಹಾದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ನಾನು ಅದಕ್ಕೆ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿ ಅದು ಗಟ್ಟಿಯಾಗುತ್ತೆ ಅದರ ಸ್ಮೆಲ್ ಅಂತೂ ತುಂಬನೇ ಸಖತ್ತಾಗಿರುತ್ತೆ ಸ್ಮೆಲ್ಲು ನನಗೆ ಚಹಾ ಸ್ಮೆಲ್ ಅಂದ್ರೆನೇ ತುಂಬ ಇಷ್ಟ ನನಗೆ ಚಹಾನ ಒಂದು ಗ್ಲಾಸ್ ಎತ್ಕೊಂಡು ಗ್ಲಾಸ್ಗೆ ಒಂದು ಒಂದು ಸ್ಟ್ರೈನರ್ ಇಟ್ಬಿಟ್ಟು ಶೋಧಿಸಿ ಚಹಾನ ಗ್ಲಾಸಲ್ಲಿ ಹಾಕ್ಕೊಂಡು ಬಿಸಿ ಬಿಸೀ ಚಹಾನ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ನಾನು ಕುಡಿತೀನಿ ಕುಡ್ದಿದ್ದ ತಕ್ಷಣ ನನ್ಗೊಂಥರ ರಿಲೀಫ್ ಆಗ್ಬಿಡುತ್ತೆ ನನಗೆ ಮೈಂಡ್ ಎಲ್ಲ ತುಂಬ ಫ್ರೀ ಆಗಿಬಿಟ್ಟು ಏನೋ ಖುಷಿ ಆಗ್ಬಿಡುತ್ತೆ ನನಗೆ ಕೋಟ್ರುಪಾಯಿ ಕೊಟ್ಟಷ್ಟು ಖುಷಿ ಆಗ್ಬಿಡುತ್ತೆ ನನ್ಗೆ ಬೆಳಗ್ಗೆ ಬೆಳಗ್ಗೆನೆ ಚಹಾ ಒಂದು ಗ್ಲಾಸ್ ಚಹಾ ಕುಡಿದ್ರೆ ಅಷ್ಟು ನನಗೆ ಎನರ್ಜಿ ಬಂದ್ಬಿಡುತ್ತೆ ನನಗೆ ಚಹಾ ಕುಡಿದ್ರೆ ಮತ್ತೆ ಚಹಾ ಕುಡಿದ್ಬಿಟ್ಟೆ ನಾನು ಬೇರೆ ಏನೇ ಕೆಲಸ ಆದರೂ ಮಾಡೋದು ನಾನು ಬೆಳಗ್ಗೆ ನಿದ್ದೆ ಎದ್ದಿದ್ದ ತಕ್ಷಣ ಚಹಾ ಬೇಕೇ ಬೇಕು ನನಗೆ ಕುಡಿಯೋದಕ್ಕೆ ಆಮೇಲೆ ನಾವು ಎಲ್ಲಾದರೂ ಟ್ರಿಪ್ ಹೋದಾಗ್ಲೂ ಅಷ್ಟೆ ಎಲ್ಲಾದ್ರು ಕಾಫಿ ತಗೊಳ್ಳೋಣ ಬಾದಾಮಿ ಹಾಲು ತಗೊಳ್ಳೋಣ ಇನ್ನೇನಾದ್ರೂ ತಗೊಳ್ಳೋಣ ಅಂಥೇಳ್ತಾರೆ ನನಗೆ ಮಾತ್ರ ತುಂಬ ಇಷ್ಟ ಆಗೋದು ಅಂದ್ರೆನೆ ಚಹಾ ಚಹಾ ಅಂದ್ರೆನೇ ನನಗೆ ತುಂಬ ಇಷ್ಟ ಚಹಾನೆ ಯಾವಾಗಲೂ ಕುಡಿಯೋದು ನಾನು